ನೋಡ್ರಿ ನನಗೆ ತಲೆ ತಲೆ ಸುತ್ತು ಬರೋ ಹತೈತಿ ರೀ ಇವತ್ತೇ ಬರೋದ ಮತ್ತೆ ಒಟ್ಟು ತಲೆ ಓಡುವಾತ್ ರೀ ಅದ್ಕೆ ನೀವು ನೋಡ್ತೀರಿ ಯಾವ ದಿವ್ಸ ಇರ್ತೀರಿ

ಅಂದ್ರೆ ಫೀಸ್ ಎಷ್ಟು ರೀ ಹೌದ್ ರೀ ಆಯ್ತು ತೊಗೊರಿ ಬರ್ತೇವೆ ತೊಗೊರಿ ಹಾಂ ಎಲ್ಲ ಕಡಿಮೆ ಆಕೈತಿ ಅಲ್ಲ ರೀ ಹಾಂ ಆಯ್ತ್ ಆಯ್ತ್ ತಗೊರಿ ಬರ್ತೇನೆ ತಗೊರಿ